ನಾನು ಹಿಂಗೇ ಒಂದು ದಿವ್ಸ ಚಿತ್ರದುರ್ಗ ಕೋಟೆ ನೋಡಣ ಅಂತೇಳಿ ನಮ್ಮ ಪ್ಯಾಮಿಲಿ ಎಲ್ಲ ಬಂದ್ವಿ ಬಂದಾಗ ನಮಗೆ ಕೋಟೆ ಯಾವ ಥರ ನೋಡಬೇಕು ಎಲ್ಲಿ ಟಿಕಿಟ್ ತಗೋಬೇಕು ಏನು ಅಂತ ಹೇಳಿ ಏನೂ ಗೊತ್ತಿರಲಿಲ್ಲ ನಮಗೆ ಯಾರಾದರೂ ಒಬ್ಬರು ಗೈಡ್ ಬೇಕಿತ್ತು ಇಲ್ಲಿ ಹಿಂಗೇ ಯಾರೋ ಒಬ್ಬ ಆಟೋ ಡೈವರ್ನ ಇಲ್ಲಿ ಗೈಡ್ ಸಿಗ್ತಾರಾ ಅಂತ ಕೇಳಿದ್ವಿ ಅವರು ಅವಾಗಿದ್ದು ಹ್ಞೂ ಅಣ್ಣಾ ಇಲ್ಲಿ ಡ್ ಗೈಡ್ ಸಿಗ್ತಾರೆ ಅವರು ಅಮೌಂಟ್ ಭಾಳ ಕೇಳ್ತಾರೆ ಅಣ್ಣಾ ಅಂದ ಎಷ್ಟು ಕೇಳ್ತಾರೆ ಅಂತ ಕೇಳಿದ್ವಿ ಅವರು ಅಣ್ಣಾ ಫುಲ್ ಕೋಟೆ ಎಲ್ಲ ತೋರ್ಸೋಕ್ಕೆ ಒಂದು ಒಂದೂವರೆ ಸಾವಿರದಿಂದ ಹಿಡಿದು ಎರಡು ಸಾವಿರ ಕೇಳ್ತಾರೆ ಕಣಣ್ಣಾ ಕೋಟೆ ಸ್ವಲ್ಪ ತುಂಬ ದೊಡ್ಡದು ಹೌದಣಾ ನೋಡೋಕ್ಕೆ ಹಾಗಾಗಿ ಎರಡು ಸಾವಿರ ಕೇಳ್ತಾರೆ ಅಂತ ಹೇಳಿದರು ಅವಾಗ ಎಂಟ್ರೆನ್ಸಿಗೆ ಫಸ್ಟಿಗೆ ಪಸ್ಟಿಗೆ ಟಿ ಅವಾಗ ಎಲ್ಲರು ಹೇಳಿದ್ರು ಕಿಟಿ ಟಿಕಿಟ್ ಕೌಂಟರಲ್ಲಿ ಟಿಕಿಟ್ ಕೊಡ್ತಾರೆ ಅಂದು ಇವಾಗ ಟಿಕಿಟ್ ಕೊಡೋಲ್ಲ ಸರ್ ನಿಮ್ಮ ಮೊಬೈಲಲ್ಲಿ ಇದು ಪೋನ್ ಪೇಯಲ್ಲಿ ನೀವೇ ಇದನ್ನ ಮಾಡ್ಕಬೋಕು ಇದ್ರದ್ದು ಒಂದು ಆ್ಯಪ್ ಬರುತ್ತೆ ಆ ವ್ಯಾಪ್ ಇನ್ಸ್ಟಾಲ್ ಮಾಡ್ಸಿ ಮಾಡ್ಕಂಡ್ರೆ ಇದು ಟಿಕಿಟ್ ಅಲ್ಲಿ ಆನ್ಲೈನಲ್ಲಿ ಬುಕ್ ಮಾಡ್ಬೇಕಂದ್ರು ಆನ್ಲೈನ್ ಬುಕ್ ಮಾಡಿದ್ವಿ ಗೈಡ್ ಸಿಕ್ಕರು ಗೈಡೇ ಎಲ್ಲ ನಮಗೆ ನಮಗೆ ಗೊತ್ತಿರಲಿಲ್ಲ ಗೈಡೇ ಎಲ್ಲ ತೋರ್ಸಿದ್ರು ಈ ಥರ ಈ ಥರ ಮಾಡಬೇಕಂತ ನೋಡಿ ಆದ ಮೇಲೆ ಪಸ್ಟಿಗೆ ಒಳಗಡೆ ಹೋದ್ವಿ ಪಸ್ಟ್ಗೆ ಮೇಲೆ ಪಸ್ಟ್ನೇ ಬಾಗ್ಲಿನಲ್ಲಿ ಇದೇ ಸರ್ ಈ ಬಾಗ್ಲಲ್ಲಿ ಇದು ಇವ್ರು ಅಡ್ಡಾಡ್ತಿದ್ದರು ಮದಕರಿ ನಾಯಕ ಇವರೆಲ್ಲ ಇದರಲ್ಲೆ ಅಡ್ಡಾಡ್ತಿದ್ದರು ಆ ಬಾಗ್ಲು ಆ ಬಾಗ್ಲಲ್ಲಿ ಆಮೇಲದು ಇಲ್ಲಿ ಇಲ್ಲಿಂದ ಒಂದು ರೈಟ್ ಸೈಡಿಗೆ ಹೋದರೆ ಒಂದು ದೇವಸ್ಥಾನ ಟೆಂಪಲ್ ಸಿಗುತ್ತೆ ಅದು ಬಸ್ವಣ್ಣನ ದೇವಸ್ಥಾನ ಅಂತ ಆ ದೇವಸ್ಥಾನದಲ್ಲಿ ತುಂಬ ವಿಶೇಷತೆ ನಡೆ ವಿಶೇಷತೆ ನಡೆಯುತ್ತೆ ಹಿಂಗೇ ವೀಕ್ಲಿ ವೀಕ್ಲಿ ವಾರ ವಾರ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನೀವು ಆ ದೇವ್ಸ್ಥಾನಕ್ಕೆ ಹೋಗ್ತೀರಾ ಅಂತ ಕೇಳಿದರು ನಾವು ಹ್ಞೂನ್ ಸರ್ ದೇವ್ಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಿ ಆ ದೇವ್ಸ್ಥಾನಕ್ಕೆ ಹೋದ್ವಿ ಆ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಆ ದೇವಸ್ಥಾನದ ಮುಂದೆ ಒಂದು ಗರಡಿ ಮನೆ ಇದೆ ಆ ಗರಡಿ ಮನೆಯನ್ನು ತೋರಿಸಿದ್ರು ಅಲ್ಲಿಂದ ಮತ್ತೆ ಸರ್ ಮತ್ತೇನಿದೆ ನೋಡುವಂಥ ಪ್ಲೇಸ್ ಅಂತ ಕೇಳಿದ್ವಿ ಇನ್ನೂ ತುಂಬ ಇದೆ ಸರ್ ನೋಡುವಂತಹ ನೀವು ಪ್ಲೇಸ್ಗಳು ಬನ್ನಿ ಅಂತ ಮತ್ತೆ ಕರೆದರು ಮತ್ತು ಇನ್ನೂ ಒಂದು ಪದ್ದು ಬೀಸುವ ಕಲ್ಲು ಅಂತ ಇದೆ ಅದನ್ನು ತೋರಿಸಿದ್ರು ಅಲ್ಲಿಂದ ಮತ್ತೆ ಒನಕೆ ಓಬವ್ವನ ಕಿಂಡಿಗೆ ಕರ್ಕಂಡು ಹೋದರು ಆ ಕಿಂಡಿ ಎಲ್ಲಿಂದ ಹೆಂಗಾಸ್ ಬರಬೇಕು ಹೆಂಗಾಸಿ ಹೋಗ್ಬೇಕು ಅದು ಹೆಂಗೆ ಅದು ಸ್ಟೋರಿ ಒಂದು ಸ್ವಲ್ಪ ವಿವರವಾಗಿ ಹೇಳಿದ್ರು ಮ ಒನಕೆ ಓಬವ್ವನ ಗಂಡ ಏನು ಕೆಲಸ ಮಾಡ್ತಿದ್ದ ಅಂತ ಅದನ್ನು ಹೇಳಿದ್ರು ಆಮೇಲೆ ಅಲ್ಲಿಂದ ಅಕ್ಕ ತಂಗಿ ಹೊಂಡ ಅಂತ ಕರ್ಕಂಡು ಬಂದರು ಯಾವುದೇ ಅಕ್ಕ ತಂಗಿ ಹೊಂಡದಲ್ಲಿ ಯಾವ ಯಾವತ್ತಾದ್ರುನೂ ನೀರು ಇಲ್ಲಿ ಬತ್ತುವುದಿಲ್ಲ ಇಲ್ಲಿಂದ ಮತ್ತೆ ಸಂತೆಹೊಂಡಕ್ಕೆ ಲಿಂಕ್ ಇದೆ ಅಂತ ಹೇಳಿದರು ಮತ್ತು ಅದನ್ನೆಲ್ಲ ನೀಟಾಗಿ ವಿವರಿಸಿದ್ರು ಅಲ್ಲಿಂದ ಗೋಪಾಲ ಸ್ವಾಮಿ ಹೊಂಡಕ್ಕೆ ಅಂತ ಕರ್ಕಂಡು ಬಂದರು ಕಲ್ಲಲ್ಲಿ ಹೋಗಿ ಫಿಲಮ್ ಶೂಟಿಂಗ್ ಮಾಡಿದ್ದಾರಲ ಆ ಹೊಂಡಕ್ ಕರ್ಕಂಡು ಬಂದರು ಆ ದೇವಸ್ಥಾನ ಭಾಳ ವಿಶೇಷತೆ ವರ್ಷ ವರ್ಷ ಭಾಳ ವಿಶೇಷವಾಗಿ ಪೂಜೆ ಮಾಡ್ತಾರೆ ವಿಶೇಷವಾಗಿ ನಡೆಯುತ್ತೆ ಅಲ್ಲಿ ಆ ಗೈಡ್ ಇರೋದಕ್ಕೋಸ್ಕರ ನಮಗೆ ತುಂಬ ಮತ್ತೆ ಸರ್ ಇಲ್ಲಿ ನೋಡುವಂಥ ಎಲ್ಲ ಪ್ಲೇಸ್ಗಳು ಯಾವಿದಾವೆ ಸರ್ ಅಂತ ಕೇಳಿದ್ವಿ ಅವರಿದ್ದು ಇಲ್ಲಿ ತುಂಬ ಈ ಮಳೆಗಾಲದಲ್ಲಿ ತುಂಬ ವಿಶೇಷವಾಗಿರುವಂಥ ಪ್ಲೇಸ್ ಅಂದರೆ ಜೋಗಿಮಟ್ಟಿ ಇದೆ ಅಂತ ಹೇಳಿದ್ರು ಆ ಜೋಗಿಮಟ್ಟಿಯಲ್ಲಿ ಹೋಗೋಣ ಸರ್ ಅಂತ ಹೇಳಿದ್ವಿ ಆಮೇಲೆ ಅವರೇ ಬಂದರು ನಾವೇ ಬರ್ತೀವಿ ಅಂತ ಜೋಗಿಮಟ್ಟಿಗೆ ಕರ್ಕಂಡು ಹೋದರು ಜೋಗಿಮಟ್ಟಿಯಲ್ಲಿ ಏನಂದರೆ ತುಂಬ ಅಲ್ಲಿ ಒಂದು ಅಲ್ಲಿ ಒಂದು ಟೆಂಪಲ್ ಇದೆ ಟೆಂಪ ಮತ್ತು ಇನ್ನೂ ಒಂದು ಏನಂದರೆ ಭಾಳ ಅಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವ ಪ್ರದೇಶ ಅಂದರೆ ಜೋಗಿಮಟ್ಟಿ ಅಂತ ಅವರು ನಮಗೆ ಹೇಳಿದ್ರು ನಮಗೆ ಗೊತ್ತಿರಲಿಲ್ಲ ಅಷ್ಟು ಗಾಳಿ ಬೀಸುತ್ತೆ ಅಲ್ಲಿ ಮತ್ತು ಇನ್ನೊಂದು ಗು ಜೋಗಿಮಟ್ಟಿ ಅಂದ್ರೆ ಮೇಲುಗಡೆಯಿದೆ ಅಲ್ಲಿಂದ ನೋಡಿದರೆ ಒಂಥರ ಮೋಡ ಕೆಳಗಡೆ ಇದೆ ಅಂತ ಅನ್ನಿಸುತ್ತೆ ತುಂಬ ಚೆನ್ನಾಗಿದೆ ಅಲ್ಲಿ ಮತ್ತು ಇನ್ನೂ ಇಲ್ಲಿ ನೋಡುವಂಥ ಪ್ಲೇಸ್ ಯಾವ್ದಿದೆ ಸರ್ ಅಂತ ಕೇಳಿದ್ವಿ ಅವರಿದ್ದು ಮತ್ತೆ ಇಲ್ಲಿ ಒಂದು ಮುರುಘಾ ಸ್ವಾಮಿ ಮಠ ಇದೆ ಅಂತ ಹೇಳಿದರು ಆ ಮಠದಲ್ಲಿ ಬಂದು ಈ ಆ ಮಟದಲ್ಲಿ ಎಲ್ಲ ತುಂಬ ದಾಸೋಹ ಎಲ್ಲ ನಡೆಯುತ್ತೆ ಅನಾಥರಿಗೆಲ್ಲ ಆಶ್ರಮಗಳು ಇದಾವೆ ಮತ್ತು ಸ್ಕೂಲ್ಗಳು ಇದ್ದಾವೆ ತುಂಬ ಚೆನ್ನಾಗಿದೆ ಮಠ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲಿ ಪ್ರಾಣಿಗಳೆಲ್ಲ ಇದಾವೆ ಜಿಂಕೆ ನವಿಲುಗಳು ಎಲ್ಲ ಆನೆ ಎಲ್ಲ ಎಲ್ಲ ಪ್ರಾಣಿಗಳು ಪಕ್ಷಿಗಳೆಲ್ಲ ಬಿಟ್ಟಿದ್ದಾರೆ ಅಲ್ಲಿಂದ ಮತ್ತು ನಾವು ಆಡು ಮಲ್ಲೇಶ್ವರಕ್ಕೆ ಅಂತ ಬಂದ್ವಿ ಆಡು ಮಲ್ಲೇಶ್ವರದಲ್ಲಿ ಏನಿದೆ ಅಂದರೆ ಅಲ್ಲಿ ಫುಲ್ ಫಾರೆಸ್ಟ್ ಅದು ಫುಲ್ ಕಾಡು ತುಂಬ ಕಾಡಲ್ಲಿತ್ತು ಭಯ ಭಯ ಅನ್ನಿಸುತ್ತೆ ಅಂದ್ರೂ ನೋಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದಾರೆ ಇವಾಗ ಅಲ್ಲಿ ಎಲ್ಲ ತರಹದ ಪ್ರಾಣಿಗಳು ಇದ್ದಾವೆ ಸಿಂಹ ಕರಡಿ ಚಿರತೆ ಹಾವು ಎಲ್ಲ ಕ್ ಪ್ರಾಣಿ ಎಲ್ಲ ಕ್ ಇವು ಇನ್ನೂ ಪ್ರಾಣಿ ಪಕ್ಷಿಗಳನ್ನು ಅಲ್ಲೇ ಸಾಕಿದ್ದಾರೆ ಮತ್ತು ಅಲ್ಲಿಂದ ಮತ್ತೆ ಇನ್ನೊಂದು ಚಂದ್ರಹೊಳೆ ಅಂತ ಇನ್ನೊಂದು ಪ್ಲೇಸ್ ಇದೆ ಅಂದರು ಅಲ್ಲಿ ಅಲ್ಲಿಗೆ ಬಂದ್ವಿ ಚಂದ್ರಹೊಳೆ ನೋಡೋಣ ಅಂತ ಬಂದ್ವಿ ಚಂದ್ರಹೊಳೆಯಲ್ಲಿ ಚಂದ್ರಹೊಳೆ ಒಂದು ಕೆರೆ ಇದೆ ಆ ಕೆರೆ ತುಂಬ ಚೆನ್ನಾಗಿದೆ ಆ ಕೆರೆ ಆ ಕೆರೆ ನೋಡಿದ್ವಿ ಚಂದ್ರಹೊಳೆ ಗುಹೆಯಿಂದ ಮತ್ತು ಚಿತ್ರದುರ್ಗ ಕೋಟೆಗೆ ಲಿಂಕಿದೆ ಆ ಕ್ ಆ ಗುಹೆ ಆ ಗುಹೆಯನ್ನು ತೋರಿಸಿದ್ರು ಆ ಗುಹೆ ಒಳಗಡೆ ಕರ್ಕಂಡು ಹೋದರು ಗೈಡು ನಮಗೆ ತುಂಬ ಅಂದರೆ ತುಂಬ ಎಲ್ಪ್ ಮಾಡಿದರು ಚಿತ್ರದುರ್ಗದ ಗೈಡ್ ಅಂದರೆ ನಮಗೆ ಒಂದು ಸ್ವಲ್ಪ ಭಾಳ ಹೆಮ್ಮೆ ಅನ್ನಿಸ್ತು ಏಯ್ ಈ ಥರ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ತುಂಬ ಚೆನ್ನಾಗಿ ನಮಗೆ ಎಷ್ಟು ಇದು ಮಾಡಿದ್ರಲ್ಲ ಎಲ್ಲ ನಾವು ಕೋಟೆ ಒಂದು ನೋಡಕ್ಕೆ ಅಂತ ಬಂದಿದ್ದು ಅವ್ರು ನಮಗೆಲ್ಲ ಐದು ಐದು ಸ್ಥಳಗಳನ್ನು ತೋರಿಸಿದ್ರು ಚಿತ್ರದುರ್ಗ ಕೋಟೆ ಆಡು ಮಲ್ಲೇಶ್ವರ ಚಂದ್ರಹೊಳೆ ಮುರುಘಾ ಮಠ ಇದು ತೋರಿಸಿದ್ರು ಮತ್ತು ಸರ್ ಇನ್ನೂ ಒಂದು ಪ್ಲೇಸ್ ಇದೆ ಸರ್ ಬರ್ತೀರಾ ಅಂದರು ಯಾವ್ದು ಸರ್ ಅಂದ್ವಿ ಸರ್ ಇಲ್ಲೇ ಬನ್ನಿ ಸರ್ ಒಳಗಡೆ ತುಂಬ ಚೆನ್ನಾಗಿದೆ ಪ್ಲೇಸು ಅಂತೇಳಿ ಕರ್ಕಂಡು ಹೋದರು ಅಲ್ಲಿಗೆ ಹೋದ್ವಿ ಅದು ಪ್ಲೇಸ್ ಹೆಸರು ಗ್ ಯಾವ್ದೋ ಅಂತ ಹೇಳಿದರು ಆ ಪ್ಲೇಸ್ಗೆ ಹೋದ್ವಿ ಆ ಪ್ಲೇಸ್ ಬ್ ಆ ಪ್ಲೇಸಲ್ಲಿ ಹೋದರೆ ಯಾವಾಗಾದರೂ ಬೇಸಿಗೆಗಾಲ್ದಲ್ಲಾದ್ರು ಮಳೆಗಾಲದಲ್ಲು ಬಸ್ವಣ್ಣನ ಬಾಯಲ್ಲಿ ನೀರು ಬರ್ತದೆ ಅಂತೆ ಆ ಪ್ಲೇಸಿಗೆ ಹೋದ್ವಿ ಅದನ್ನು ಸ್ವಲ್ಪ ವಿವರಿಸಿದ್ರು ನೀಟಾಗಿ ತುಂಬ ಹೇಳ್ಬೇಕಂದ್ರೆ ಗೈಡು ತುಂಬ ಒಳ್ಳೆಯ ಗೈಡ್ ತುಂಬ ಒಳ್ಳೆಯ ಗೈಡು ತುಂಬ ಒಳ್ಳೆಯ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ಅವರು ಅದೇ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಚಿತ್ರದುರ್ಗ ಇಷ್ಟ ಆಯಿತು ಚಿತ್ರದುರ್ಗ ಗೈಡು ಸಮೇತ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ನಮಗೆ